ಹೆಲೋ ಗಣೇಶ್ ಗಣೇಶ್ ಡಾಕ್ಟರವ್ರ ಸರ್ ಸರ್ ನಾನು ಕಾವ್ಯ ಅಂತ ಹನುಮಟ್ಟದಿಂದ ಆ ದಿನ ಆ ದಿನ ಸರ್ ಹಾಂ ಮೊನ್ನೆ ಸರ್ ನಿಮ್ಮ ಆಸ್ಪತ್ರೆಗೆ ಬಂದಿದ್ದೆ ಸರ್ ಆವಾಗ ಆವಾಗ ಸರ್ ನಂಗೇ ಥಂಡೀ ಜ್ವರ ಕಫಯೆಲ್ಲ ಆಗಿತ್ತು ಸರ್ ಸರ್ ಅದೂ ಥಂಡೀ ಹಾಂ ಸರ್ ಟ್ಯಾಬ್ಲೆಟೆಲ್ಲ ತಗೊಂಡೋಗಿದ್ದೆ ಆದರೆ ಸರ್ ಇವಾಗ ಕಫ ಮತ್ತು ಸ್ವಲ್ಪ ಗಟ್ಟಿ ಆಗ್ತ ಇದೆ ಸರ್ ಗಂಟ್ಲು ಎದೆ ಹತ್ರಯೆಲ್ಲ ನೋವು ಬಂದಾಗೆ ಆಗ್ತಿದೆ ಸರ್ ಸರ್ ಅದಕ್ಕೆ ಸರ್ ಅದು ತೊ ಎರಡು ದಿನ ತಗೊಂಡೆ ಸರ್ ಮತ್ತು ಬಿಟ್ಬಿಟ್ಟಿದೀನಿ ಸರ್ ಇವಾಗ ಏನು ಮಾಡೋದು ಸರ್ ಇನ್ನು ಕಡ್ಮೆಯಾಗ್ಲಿಲ್ಲ ನನ್ನ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಹಾಂ ಸರ್ ಅದು ಸರ್ ಅರಿಶಿಣ ಹಾ ಅರಿಶಿನ ಹಾಲಿಗೆ ಹಾಕೊಂಡು ಕುಡಿತಾರೆಯಲ್ಲ ಸರ್ ಹಾಲು ಕುಡಿದರೆ ಮ ಮತ್ತು ಹಾಂ ಸರ್ ಹಾಂ ಸರ್ ಅದೇ ಸರ್ ಅರಿಶಿಣಕ್ಕೆ ಹಾಲಿಗೆ ಅರಿಶಿಣ ಹಾಕೊಂಡು ಕುಡ್ದಿದ್ದೆ ಮತ್ತಿಷ್ಟು ಕಫ ಜಾಸ್ತಿ ಆಯಿತು ಸರ್ ಅದಕೆ ಕೇಳಿದೆ ನಿಮ್ಗೆ ಹಾಂ ಸರ್ ಸರ್ ನೀವೂ ಹ್ವಾಸ್ಪೇಟ್ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಸರ್ ಯಾವ ಟೈಮಿಗೆ ಯಾವಾಗ್ ಇರ್ತೀರ ಹಾಂ ಸರ್ ಹಾಂ ಸರ್ ಹಾಂ ಹಾಂ ಸರ್